ಹಾಂ ಹೇಳಿ

ಹಾಂ ನೀವು ರೀ ಹಾಂ ಏನು ಹೇ ನಿಮ್ಮ ಹತ್ತಿರ ಏನು ನೀವೆಲ್ಲ ಆರಾಮು ರೀ ಊಟ ರೀ ನಮುಗೆ ಸ್ವಲ್ಪ ತರಕಾರಿ ಅದು ಬೇಕಿತ್ತು ರೀ ಯಾ ಯಾ ತರಕಾರಿ ಅದಾವೆ ರೀ ನಿಮ್ಮ ಹತ್ತಿರ

ಹೌದು ರೀ

ಎಲ್ಲ ಛಲೋ ಅದಾವೆ ರೀ ಎಲ್ಲ ಇವಾಗ ಹರ್ಕಂಬಂದಿರೋದು ಎಲ್ಲ ಹಾಂ ಇವತ್ತೆ ಬೇಕಿತ್ತು ರೀ ಮಾರ್ಕೆಟಿಗೆ ಬರಬೇಕಿತ್ತು ಯಾವಾಗಲೂ ನಿಮ್ಮ ಹತ್ರಾನೆ ತಗೋಂತ್ ತಗೋಂತಿವಲ್ಲ ಹಾಗಾಗಿ ನಿಮುಗೆ ಕಾ ಫೋನ್ ಮಾಡಿ ಹಾಂ ನಿಮುಗೆ ಫೋನ್ ಮಾಡಿ ಹೆಂಗೈತಿ ರೇಟ್ ಹೆಂಗೆ ಏನು ಅಂತಂದು ಕೇಳಿ ಮಾತಾಡಿದ್ರೆ ಅಥ್ವಾ ನಿಮ್ಮ ಹತ್ತಿರ ಯಾವ್ಯಾವು ಅದಾವೆ ಯಾವ್ಯಾವು ಇಲ್ಲ ಇನ್ನು ನಿಮ್ಮ ಹತ್ತಿರ ನಾವು ಅಷ್ಟು ಇದರಲ್ಲಿ ಮಾತ್ರ ತಗೊಂಡು ಹೋಗ್ಬಕಾ ಇಲ್ಲದಿದ್ದರೆ ಬೇರೆ ಕಡೆ ಏನರಾ ತಕೊಂಡ್ರೆ ಆತಾತ ಅಂದು ನಿಮ್ಗೆ ಕಾಲ್ ಮಾಡಿದ್ದೆ ಹಾಗಾಗಿ ನಿಮ್ಮ ಹತ್ತಿರ ಅದಾವೆ

ಟೊಮೊಟೊ ಟೊಮೊಟೊ ಕ್ಯಾರೆಟ್ ಯಾ ಅದೆನು ಆಮೇಲೆ ಉಳ್ಳಾಗಡ್ಡೆ ಆಮೇಲೆ ಆಲೂಗಡ್ಡೆ ಎಲ್ಲ ಅದಾವೆ ರೀ ನಿಮ್ಮ ಹತ್ತಿರ ಟಮೊಟೋ ಹೌದು ರೀ ರಾಸಾಯನಿಕ ಹ್ಞೂ ರಾಸಾಯನಿಕ ಏನು ಸಿಂಪಡನೇ ಮಾಡಿಲ್ಲ ಮಾಮೂಲಿ ಗೊಬ್ಬರ ಇದಕ್ಕ ಹೌದು ರೀ ಹಾಂ ಈ ಟೊಮೊಟೊ ಹೆಂಗೆ ಕೆ ಜಿಗೆ ಕೊಟ್

ಹೌದು ರೀ

ಹೌದು ರೀ ಹಾಂ ಟೊಮೊಟ ಹೆಂಗೆ ಕೆ ಜಿ ಐತೆ ಈಗ ಹಾಂ ಈರುಳ್ಳಿ ರೀ ಹೌದು ರೀ ಆಮೇಲೆ ಹೌದ್ ರೀ ಯಾವಾಗ ತೊಗೊಂಡರು ನಿಮ್ಮ ಹತ್ರನೇ ತಗೋ

ಹೌದು ರೀ ಯಾವಾಗ ತಗೊಂಡರು ನಿಮ್ಮ ಹತ್ರನೆ ತಗೊಂಡೆ ರೀ ತರಕಾರಿ ಅದ್ರಾಗೆ ಸ್ವಲ್ಪ ನೋಡಿ ಮಾಡಿ ಹಾಕಿ ಕೊಡ್ರೀ

ಅಮೌಂಟ್ ಹೌದು ರೀ ಹಾಂ ಆತ್ರಿ ಇವಾಗ ಏನು ಇಲ್ಲರಿ ನನ್ನದು ಸ್ವಲ್ಪ ಕೆ ಹೌದು ರೀ ಆತ್ರಿ ನನ್ನದು ಸ್ವಲ್ಪ ಕೆಲಸ ಐತ್ರಿ ನಾನೇ ಬರ್ತಿನಿ ರೀ ಅಲ್ಲೇ ನಿಮ್ಮ ಮ ಅಂಗಡಿಗೆ ಬಂದು ನಾನೇ ಸ್ವಲ್ಪ ನೋಡಿ ರೇಟು ಸ್ವಲ್ಪ ಹೆಚ್ಚು ಕಮ್ಮಿ ಹಾಕಿ ಕೊಡುವಂತಂತ್ರಿ ತೊಗೊಂಡು ಬರ್ತೆನೆ ಅಂತೆ ರೀ ಆ ಸ್ವಲ್ಪ ಅದ್ರಾಗೆ ರೇಟ್ ನೋಡಿ ಹಾಕಿ ಕೊಡ್ರಿ ಇವತ್ತು ಸಾಯಂಕಾಲ ಬಂದು ತರಕಾರಿ ಅದು ಎಲ್ಲ ತಗೊಂಡು ಹೋಗ್ಬಕು ಅಂತ ಮಾಡೆನಿ ರೀ ಸ್ವಲ್ಪ ನೀವು ಫ್ರೀ ಇದ್ದಾಗ ಒಂದು ಕಾಲ್ ಮಾಡ್ರಿ ಬಂದು ಹಂಗೇ ತಗೊಂಡೇ ನೋಡ್ಕೆಂಡು ಆಮೇಲೆಕ್ಕೆ ಒಂದು ರೇಟ್ ಮಾಡಿ ಕೊಡು ಅಂತೀನಿ ರೀ ಅವಾಗ ಆದರೂ ನಿಮ್ಮ ಹತ್ರನೇ ತಗೊಳ್ಳೋದಲ್ಲಾ ಹಾಗಾಗಿ ನಿಮ್ಗೆ ಕಾಲ್ ಮಾಡಿದ್ದೆ ನಿಮ್ಮ ಹತ್ರನೇ ಹೌದು ರೀ ಹಾಂ ಅದೆ ರೀ

ಹಾಂ ಸರಿ ರೀ ಸಾಯಂಕಾಲ ಹಾಂ ರೀ ಅದೇ ನಿಮ್ಮ ಹತ್ತಿರ ಸಾ ಅಲ್ಲೇ ಬರ್ತೆನೆ ರೀ ಅಂಗಡಿ ಕಡೆ ಬಂದು ಸಾಯಂಕಾಲ ಬಂದು ತಗೊಂಡು ಹೋಗ್ತಿನಿ ರೀ ಹಾಂ ಸರಿ ಇತ್ತು ಹಾಂ ಸರಿ ಇತ್ತು ಹಾಂ ಓಕೆ